ಮಕ್ಕಳಿಗೆ ಕೃಷಿ ಹೇಳ್ಕೊಡೋದು ತಂದೆ ತಾಯಿಗಳು ಮತ್ತು ಬೇರೆಯವರೂ ಆಗಿರುತ್ತಾರೆ ಮಕ್ಕಳ ಕೃಷಿ ಸಂಗೋಪನೆಗಳನ್ನು ಹೇಳಿಕೊಟ್ಟು ಅವರನ್ನು ಅದ್ರಲ್ಲಿ ತೊಡಗಿಸೋದಕ್ಕು ಪ್ರಯತ್ನಪಡ್ತಾರೆ ಅದ್ರಲ್ಲಿ ಇವಾಗ ಸ್ಕೂಲುಗಳಲ್ಲಿ ಇರುತ್ತದೆ ಕೃಷಿ ಬಗ್ಗೆ ಮಕ್ಕಳಿಗೆ ತಿಳಿಸುವುದಕ್ಕಾಗಿ ಅವರು ತಿಳಿದುಕೊಂಡಷ್ಟು ಅವರಿಗೆ ತುಂಬ ಮುಂದೆವು ಎಲ್ಪ್ ಆಗುತ್ತದೆ ಅದರಿಂದ ಸಂಗೋಪನೆಗಳಾಗಿರ್ಬೊದು ಎಲ್ಲಾದ್ರ ಬಗ್ಗೆ ಬೇರೆ ಬೇರೆ ಕೆಲಸಗಳ ಬಗ್ಗೆ ಕೃಷಿ ಬಗ್ಗೆ ಎಲ್ಲ ತಿಳಿಸಿಕೊಡೋದು ತಂದೆ ತಾಯಿಗಳೇ ಆಗಿರುತ್ತಾರೆ ತಂದೆ ತಾಯಿಗಳು ಅವರ ಕುಟುಂಬದವರೂ ಆಗಿರುತ್ತಾರೆ ಅವರು ಬಿಟ್ಟರೆ ಹೇ ಶಿಕ್ ಪೋಷಕರು ಶಿಕ್ಷಕರು ಎಲ್ಲರೂ ಆಗಿರುತ್ತಾರೆ ಹೇಳಿಕೊಡೋರು ಮತ್ತು ಅವರ ತಾತ ಅಜ್ಜಿ ಚಿಕ್ಕಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅವರಲ್ಲಾರು ಹೇಳ್ಕೊಡ್ತಾರೆ ಅದನ್ನು ಶ್ರದ್ಧೆಯಿಂದ ಕಲಿಯೋದು ಮಕ್ಕಳ ಕರ್ತವ್ಯ ಆಗಿರುತ್ತದೆ ಕೃಷಿ ಅನ್ನೋದು ತುಂಬ ಕೆಟ್ಟದ್ದೇನಲ್ಲ ತುಂಬ ಒಳ್ಳೆಯದು ಬೇರೆಯವರಿಗೂ ಸಹಾಯ ಮಾಡಿದಂಗಾಗುತ್ತೆ ಅದರಿಂದ ನಾವು ಬಿಸ್ನೆಸ್ಸು ಸಹ ಮಾಡಿದಂಗಾಗುತ್ತದೆ ಅದರಲ್ಲಿಯು ತುಂಬ ಒಳ್ಳೆಯ ಕೆಲಸಗಳನ್ನು ನಾವು ಮಾಡಬಹುದು ಅದರಿಂದ ನಾವು ದೊಡ್ಡ ಯಶಸ್ಸನ್ನು ಕಂಡರೆ ನಾವು ಬೇರೆಯವರಿಗೂ ಸಹಾಯ ಮಾಡಬಹುದು ಅದರಿಂದ ನಾವು ದು ಮುಂದೆ ಎಲ್ಲ ಬೆಳಿಯೋದು ಬೇರೆಯವರಿಗೂ ಸಹಾಯ ಮಾಡಬೌದು ಶಿಕ್ಷಣಾದಿ ಮಕ್ಕಳು ಕೃಷಿಯನ್ನು ಕಲಿತು ಬೇರೆಯವರಿಗು ಸಹಾಯ ಮಾಡಬೌದು ತಂದೆ ತಾಯಿಯಿಂದ ಕಲಿತು ಬೇರೆಯವರಿಗು ಸಹಾಯ ಮಾಡಿದರೆ ಬೇರೆಯವರಿಗು ತುಂಬಾ ಎಲ್ಪ್ ಆಗುತ್ತದೆ ಅದೇ ರೀತಿ ಅವರಿಗೆ ನಾವು ಹೆಲ್ಪ್ ಮಾಡಿದರೆ ಅವರಿಗೂ ಸಹ ಅದೇ ಥರ ಸ್ ಯ ದೊಡ್ಡ ಮಟ್ಟಕ್ಕೆ ಯಶಸ್ಸನ್ನು ಕಂಡು ಅದೇ ಥರ ಇನ್ನೊಬ್ಬರಿಗೂ ಸಹಾಯ ಮಾಡಿ ಅಂತ ಹೇಳ್ಬೋದು ನಾವೇ ಸಹಾಯ ಮಾಡದಲೆ ಬೇರೆಯವರಿಗೆ ಸಹಾಯ ಮಾಡಿ ಅಂದರೆ ಹೇಗೆ ತಂದೆ ತಾಯಿಗಳು ಮಕ್ಕಳಿಗೆ ಕೃಷಿಯನ್ನು ಹೇಳಿಕೊಡ್ತಾರೆ ಅದಲ್ಲದೆ ಕೆಲಸ ಕಾರ್ಯಗಳನ್ನು ಕಲಿಸ್ಕೊಡ್ತಾರೆ ಅದಲ್ದೆ ಬೇರೆ ಯಾರೇ ಹೇಳ್ಕೊಡೋದಕ್ಕು ಸಾಧ್ಯ ಆಗೋದಿಲ್ಲ ತಂದೆ ತಾಯಿಗಳು ಬಿಟ್ಟರೆ ತಂದೆ ತಾಯಿಗಳೇ ಮುಖ್ಯ ಆಗಿರುತ್ತದೆ ಇಲ್ಲಿ ತಂದೆ ತಾಯಿಗಳೇ ಅವರನ್ನ ಮಕ್ಕಳನ್ನು ದಾರಿ ತಪ್ಪಲಿ ಅಂತ ಬಿಟ್ಟರೆ ಹಿಂಗೆ ಮಕ್ಕಳನ್ನು ಸರಿಯಾದ ದಾರಿಯಲ್ಲಿ ನಡೆಸೋದೆ ತಂದೆ ತಾಯಿ ತಂದೆ ತಾಯಿಯಾಗಿರುತ್ತದೆ ಮಕ್ಕಳ ಭವಿಷ್ಯವನ್ನು ರೂಪಿಸೋದು ತಂದೆ ತಾಯಿಗಳೇ ಮಕ್ಕಳಿಗೆ ಕೃಷಿ ಬಗ್ಗೆ ಸಂಗೋಪನೆಗಳ ಬಗ್ಗೆ ಎಲ್ಲಾದರ ಬಗ್ಗೆ ಅವರಿಗೆ ಪಾಠ ಮಾಡಿ ಎಲ್ಲಾದರಲ್ಲು ತೊಡಗಿಸಿಕೊಂಡು ಅವರಿಗೆ ಬುದ್ಧಿ ಮಾತಿನಿಂದ ಅವರನ್ನು ಒಳ್ಳೆಯ ದಾರಿಯಲ್ಲಿ ತರೋದು ಪೋಷಕರೇ ಆಗಿರುತ್ತಾರೆ ಎಂದು ಹೇಳ್ಬೋದು ಅಲ್ವಾ ನೀವು ನಿಮ್ಮ ಅಭಿಪ್ರಾಯದ ಮೂಲಕ ನಾವು ತಿಳ್ಕೊಳ್ಬೋದು ಅದರಲ್ಲಿಯೂ ನಮ್ಮ ಸವಾಲು ಏನೆಂದರೆ ಮಕ್ಕಳು ಕೃಷಿಯನ್ನು ಕಲಿತು ಬೇರೆಯವರಿಗೆ ಆಗಲಿ ಎಲ್ಲರಿಗೂ ಸಹಾಯ ಮಾಡ್ಬೋದು ಇವರು ದೊಡ್ಡ ಯಶಸ್ಸನ್ನು ಕಾಣ್ಬೋದು ಬೇರೆಯವರಿಗು ದಾರಿ ಮಾಡಿಕೊಡ್ಬೋದು ಆಯು ಬೇರೆಯವರಿಗು ಕೆಲಸ ಕೊಡ್ಬೋದು